ನಮ್ಮ ಕರ್ನಾಟಕದಲ್ಲಿ ಬುಡಕಟ್ಟು ಜನಾಂಗಗಳು ತುಂಬ ಜನ ವಾಸಿಸ್ತಿದ್ದಾರೆ ಅದರಲ್ಲಿ ವಿಧ ವಿಧವಾದವಾಗಿದೆ ನಮ್ಮ ಇದರಲ್ಲಿ ಒಂದು ಸೋಲಿಗ ಅಂತಾರೆ ಹಕ್ಕಿಪಿಕ್ಕಿ ಜನಾಂಗಗಳು ಅಂತಾರೆ ಇವರುಗಳು ಜಾಸ್ತಿ ಚಾಮ್ರಾಜ ನಗರ ಮತ್ತು ಬಂಡೀಪುರ ಫಾರೆಸ್ಟು ಈ ಕಡೆ ಕಾಣಿಸ್ಕೊಳ್ತಾರೆ ಮತ್ತು ಇವರಿಗೆ ಇವರು ಕಾಡಿನಲ್ಲಿ ವಾಸಿಸ್ತಿರೋದ್ರಿಂದ ಇವ್ರಿಗೆ ಅತೀ ಹೆಚ್ಚು ನಮಗೆ ಹೋಲ್ಸ್ಕೊಂಡ್ರೆ ಅತಿ ಹೆಚ್ಚು ಸೌಲಭ್ಯಗಳು ಸಿಗೋಲ್ಲ ಅವ್ರಿಗೆ ಅವರು ಕಾಡಿನಲ್ಲೇ ಇರ್ತಾರೆ ಅವ್ರಿಗೆ ಮರ ಸೌದೆ ಈ ಥರದ್ದರಲ್ಲಿ ಊಟ ಒಲೆ ಉರಿಸ್ತಾ ಅವರು ಊಟ ಮಾಡ್ಕೊತಾರೆ ಯಾವ ರೀತಿ ಅವ್ರು ಬದುಕ್ತಾರೆ ಅಂದರೆ ಅವ್ರಿಗೂ ಮತ್ತು ನಮ್ಮ ಸಿಟಿ ಜನಾಂಗಳ್ಗೆ ಲಿಂಕೇ ಇರೋದಿಲ್ಲ ಯಾವ್ದೇ ರೀತಿ ಮತ್ತು ಅವ್ರಿಗೆ ಆಸ್ಪತ್ರೆ ಈ ಥರ ಫೆಸಿಲಿಟಿ ಏನು ಸಿಗುದಿಲ್ಲ ಅವ್ರಿಗೆ ಶಾಲೆ ಅವ್ರ ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ಯಾವ ಫೆಸಿಲಿಟಿನೂ ಸಿಗುದಿಲ್ಲ ಇದೊಂದು ಬೇಜಾರು ಆಗೊ ವಿಷಯ ಅಷ್ಟೆ ಮತ್ತು ಅವ್ರುಗಳ್ಗೂ ಸರ್ಕಾರಗಳು ಆಸಕ್ತಿ ನೀಡಬೇಕು ಅವ್ರಿಗೂ ಮೇಲೂನು ಸ್ವಲ್ಪ ಕಾನ್ಸಂಟ್ರೇಶನ್ ಮಾಡಿ ಅವ್ರಿಗೂನು ನಮ್ಮ ಹಂಗೆ ಬಾಳೋಕ್ಕೆ ಮತ್ತು ನಮಗ್ ಸಿಕ್ತಿರೋ ಫೆಸಿಲಿಟಿ ಅವ್ರಿಗೂ ಮಾಡಿಕೊಟ್ರೆ ಅವರು ಕೂಡ ಜೀವನದಲ್ಲಿ ಮುಂದುವರಿತಾರೆ ಮತ್ತು ಅವರು ಕೂಡ ನಮ್ಮ ರಾಜ್ಯದಲ್ಲಿ ಬೆರೀತಾರೆ ಈ ರೀತಿ ಫೆಸಿಲಿಟಿ ಕೊಡ್ಬೇಕು ಅವ್ರಿಗೂನು ಆವಾಗ ಪ್ರತಿ ಆವಾಗ ಸಮ ಸಮತೋಲನೆ ತೋರಿದಂಗಾಗುತ್ತೆ ಇದು ತುಂಬ ಒಳ್ಳೆ ವಿಷಯ